ನಮಸ್ಕಾರ ಹಾಂ ಹೇಳಿ ಅಲ್ಲ ಮೊನ್ನೆ ಬಂದಿದ್ದರಲ್ವ ನೀವು ಟ್ರಿಟ್ಮೆಂಟ್ ಕೊಟ್ಟಿದ್ದೀವಲ್ಲ ನೀವು ಅನ್ ಟೈಮ್ ತಗೋತ ಇಲ್ಲವಾ ಎಲ್ಲ ಟ್ರಿಟ್ಮೆಂಟ್ ಹೊರ್ಗಡೆ ಏನಾದರು ಔಟ್ ಪೊ ಸೈಡ್ ಫುಡ್ ಏನಾದರು ತಿಂದಿದ್ದಿರಾ ಹಾಂ ತಪ್ಪಲ್ಲವಾ ಅದು ಅಲ್ಲ ಹೊಟ್ಟೆ ನೋವು ಅಂತ ಬಂದು ಟ್ರಿಟ್ಮೆಂಟ್ ತಕಂಡು ನೀವು ಮತ್ತೆ ನೀವು ಗೋಬಿ ತಿಂತಿನಿ ಅಂದರೆ ಎಲ್ಲಿ ವಾಸಿ ಆಗುತ್ತೆ ನೀವು ಮೊನ್ನೆ ತಿಂದಿದ್ದರೆ ನೀವು ನೆನ್ನೆ ತಾನೆ ಆಸ್ಪಿಟ್ಲಿಗೆ ಬಂದಿದ್ದು ಮೊನ್ನೆ ತಿಂದು ಹಾಸ್ಪಿಟ್ಲಿಗ್ ಬಂದು ಹೋದ್ಮೇಲ್ ತಾನೆ ನೀವು ಮತ್ತೆ ತಿಂದಿರೋದು ಮಾತ್ರೆ ಎಲ್ಲ ಕರೆಕ್ಟ್ ಟೈಮ್ಗೆ ತಗೊಳದೇನೆ ಟ್ಯಾಬ್ಲೆಟ್ ಏನಕ್ಕೆ ಬೇಡ ಅದೇ ಟ್ಯಾಬ್ಲೆಟ್ ಸಾಕಾಗುತ್ತೆ ಸ್ವಲ್ಪ ಬಿಸಿನೀರು ಇದೆಲ್ಲ ಕುಡೀರಿ ಕೋಲ್ಡ್ ವಾಟ್ರ್ ಕುಡಿಬೇಡಿ ಮತ್ತು ತಣ್ಣೀರು ಕುಡಿಬೇಡಿ ಬೆಚ್ಚುಗೆ ಉಗುರು ಬೆಚ್ಚಗೆ ಇರತಕ್ಕಂತ ಬಿಸ್ನೀರ್ ಕುಡೀರಿ ನಾ ಕೊಟ್ಟಿರತಕ್ಕಂತ ಮೆಡಿಷನ್ ಏನು ಹೇಳಿದೀನಲ್ಲ ಟೈಮ್ ಟೈಮ್ಗೆ ಅದೇ ಥರ ತಗೊಳೀ ಇನ್ನೊಂದು ಎರಡು ಮೂರು ದಿನ ನೋಡಿ ಆಗಿಲ್ಲ ಅಂದ್ರೆ ಮತ್ತೆ ಬನ್ನಿ ನೀವು ಆ ಬನ್ ಇಲ್ಲ ಇಲ್ಲ ಏನು ಬೇಡ ಅದೇ ಸಾಕು ಯಾಕಂದ್ರೆ ನೀವು ಮೊನ್ನೆ ಆಸ್ಪಿಟಲಿಗೆ ಬಂದು ಮತ್ತೆ ನೆನ್ನೆ ದಿನ ನೀವು ಮತ್ತೆ ಗೋಬಿ ತಿಂದರೆ ಎಲ್ಲಿ ಒಂದು ದಿನಕ್ಕೆ ವಾಸಿ ಆಗ್ಬಿಡ್ತದೆ ತಪ್ಪಲ್ಲವಾ ಅದು ನೀವು ನೀವು ಮಾಡಿಕೊಳೋ ತಪ್ಪಿಗೆ ಡಾಕ್ಟ್ರ್ಗಳ್ಗೆ ನೀವು ಲಾಸ್ಟಿಗೆ ಬಂದ್ಬುಟ್ಟು ಡಾಕ್ಟ್ರು ಫೀಸ್ ತಗೊಂಡ್ರು ಡಾಕ್ಟ್ರು ಅದು ತಗಂಡ್ರು ಇದು ತಗಂಡ್ರು ನಮಗೆ ವಾಸಿ ಆಗಿಲ್ಲ ಅಂತಂದರೆ ಅಲ್ಲ ಈಗ ನೀವು ಟ್ಯಾಬ್ಲೆಟ್ ತಗೊಂಡಿದೀರಾ ಬಿಸ್ನಿರಲ್ಲಿ ತಗೊಂಡ್ರೋ ತಣ್ಣೀರಲ್ಲಿ ತಗೊಂಡ್ರೋ ಹ್ಞೂ ಸ್ವಲ್ಪ ಬಿಸಿ ನೀರಿಗೆ ಟ್ಯಾಬ್ಲೆಟ್ ತಗಂಡೂ ಜಾಸ್ತಿ ರೆಸ್ಟ್ ಮಾಡಿ ಒಂದು ಸ್ವಲ್ಪಾ ನೋಡಿ ಬೆಳಿಗ್ಗೆ ಅಷ್ಟರಲ್ಲಿ ಏನಾರು ಬಿಟ್ಟಿಲ್ಲ ಅಂದರೆ ಹಾಂ ಮತ್ತೆ ನೀವು ಕಾಲ್ ಮಾಡ್ಬುಟ್ಟು ಬನ್ನಿ ನನ್ನ ಜೊತೆ ನಾನು ಬೆಳಿಗ್ಗೆ ಟ್ರಿಟ್ಮೆಂಟ್ ಚೇಂಜ್ ಮಾಡಬೇಕಾ ಏನು ಅಂತ ನಾನು ನೋಡಿ ನಾನೇ ಚೇಂಜ್ ಮಾಡಿ ಕೊಡ್ತೀನಿ ಸ್ವಲ್ಪಾ ಇದೂ ಏನು ಸ್ಮೂತ್ ಆದ ಫುಡ್ಗಳು ಇದು ಯಾವುದೂ ಈ ಗಟ್ಟಿ ಅಕ್ಕಿ ಇವೆಲ್ಲ ಏನು ತಿನ್ನಕ್ಕೆ ಹೋಗ್ಬೇಡಿ ಅನ್ನ ಬೇಳೆ ಕಟ್ಟು ಸಾಂಬಾರು ಈ ಥರ ತಿನ್ನಿ ನೀವು ಮುದ್ದೆ ಮುದ್ದೆ

ಇಲ್ಲ ಇಲ್ಲ ಏನೂ ಬೇಡ ಯಾಕೆ ಮೊನ್ನೆರ ಇಂಜಕ್ಷನ್ ಮಾಡಿಸಿದ್ದೀರಾ ಮೆಡಿಷನೆಲ್ಲ ಕೊಟ್ಟಿದೀನಿ ಮೊನ್ನೆ ಎರಡು ಇಂಜಕ್ಷನ್ ಅಲ್ಲವ ಕೊಟ್ಟಿರೋದು ನ ನೀವು ನಾಳೆ ಬರ್ಬೇಕಾರೆ ಕಾಲ್ ಮಾಡಿ ಕಾಲ್ ಮಾಡ್ಬುಟ್ಟು ಹೇಳಿ ಪೇಶೆಂಟ್ ಇದ್ದಾರೆ ನಾನು ಪೇಶಂಟ್ ನೋಡ್ಬೇಕ್ ಆಯಿತು ಓಕೆ ಓಕೆ ಏನು ಬೇಡ ಆಯಿತು ಫೋನ್ ಇಡ್ತೇನೆ